ನಾವು ಒಂದಿನ ಮನೆಗಿನರೆಲ್ಲರು ಕು ಇದು ಡಿಸೈಡ್ ಮಾಡಿದೆವು ಮನೆಗೆ ಕುಂತು ಕುಂತು ಬ್ಯಾಸರ್ಕೆ ಹೊಂಟದ ಅಂತೇಳಿ ಯಾಕಡ್ರೆ ಒಂದ್ಕಡೆ ಟ್ರಿಪ್ಪಿಗೆ ಹೋಗರೆ ಅಂತೇಳಿ ಒಂದು ಗಾಡಿ ಬುಕ್ ಮಾಡಿದೆವು ಗಾಡಿ ಬುಕ್ ಮಾಡಿ ಹೋಗ್ಬೇಕ್ ಅಂದರೆ ಈ ಗಾಡಿದು ಒಂದು ನಂಬರು ಫೋನ್ ನಂಬರು ತಗೊಂಡಿ ಒಂದು ಕಾರು ಬುಕ್ ಮಾಡಿದೆವು ಬುಕ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಮಾತಾಡಿ ಅವತ್ತಿನ ಡೇಟಿನಾಗ ಒಂದು ಹತ್ತನೇ ತಾರೀಕು ನಡ್ದೆವರೀ ಅಣ್ಣ ಅಂತ ಹೇಳಿದೆವು ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಪೆಯ್ಲೆನ ಅಡ್ವಾನ್ಸ್ ಕೊಂಡೋಯಿರ್ಬೇಕು ಐತದ ನಾವು ಮನಿಗೆ ಎಲ್ಲ ರೆಡಿ ಆದರೂ ಭಿ ಗಾಡಿಗೆ ಬುಕ್ ಮಾಡ್ಬೇಕು ಅಂದರು ಆಗಿನ ಹೇಳಿದ ಗಾಡಿ ಸಿಗವಲ್ದು ಗಾಡಿ ಸಿಗಕಡಿಗೆ ಏನು ಮಾಡಿದೆವು ನಾವು ಅಲ್ಲಿ ಈಗ ಆನ್ಲೈನ್ ಗಾಡಿ ಕಾರಾ ಬುಕ್ ಮಾಡ್ದೆವು ಬುಕ್ ಮಾಡಿದ್ರೆ ಆಯ್ತರೀ ಸರ ಅಡ್ವಾನ್ಸ್ ಹಾಕಿರಿ ಅಂತಂತ ಹೇಳಿ ಅವ್ರಿಗೆ ಭಿ ಕಂಫರ್ಮೇಶನ್ ಆಗಬೇಕು ನಮ್ಮ್ ಕಡೆಂದು ಅಡ್ವಾನ್ಸ್ ರೊಕ್ಕ ಕೇಳಿದ್ರು ನಾವು ಭಿ ಅಡ್ವಾನ್ಸ್ ರೊಕ್ಕ ಹಾಕಿದೆವು ಅದರ ಕಡೆಂದು ಹೋಗ್ಲಿಕ್ಕ ಎಲ್ಲರೂ ನಾ ಹೊಯ್ತೆ ನೀ ಹೊಯ್ತೆ ಅಂತ ಎಲ್ಲ ರೆಡಿ ಆದರು ರೆಡಿ ಆಗಿದ್ದು ದಿನ ಎಲ್ಲರ ಹತ್ತನೇ ತಾರೀಕು ಹೋಗ್ಬೇಕು ಅಂತೇಳಿ ಅವ್ರಿಗೆ ನಾವು ಹೇಳಿದೆವು ಡ್ರೈವರಿಗೆ ಅವರು ಹ್ಞೂರಿ ಸರ್ ನೀವು ಫೋನ್ ಹಚ್ಚಿರಿ ಎಷ್ಟು ಗಂಟೆಗೆ ಬಿಡದು ಅಂತ ಹೇಳಿದರು ಹ್ಞೂ ಅಂದ ಮೇಲೆ ಅವರಿಗೆ ಸರ್ ಮಸ್ಕಿನಾಗೆ ಐದು ಗಂಟೆಗೆ ಬಿಡೋದು ಅಂತಂತ ಹೇಳಿದ್ರು ಹೇಳಿದೆವು ಹೇಳಿದ್ರ ಆಯ್ತು ಸರ್ ನೀವು ಫೋನ್ ಹಚ್ಚಿರಿ ಬರ್ತೀವಿ ಅಂತೇಳಿ ಬಂದು ಇದು ಮಾಡ್ಯಾರ ಆಯ್ತು ಸರ್ ಅಂತೆ ಸರ್ ಅಮೌಂಟ್ ಎಷ್ಟು ಹಾಕ್ಬೇಕು ಅಂದ್ರೆ ಒಂದು ಐದು ಸಾವಿರ ಹಾಕಿರಿ ಎಷ್ಟು ಕಿಲೋಮೀಟ್ರ್ ಅದ ಅಂತ ಕೇಳಿದರು ಒಂದು ಐದ್ನೂರು ಕಿಲೋಮೀಟ್ರ್ ಐತ ಅಂತಂತ ನಾವು ಹೇಳಿದೆವು ಐದ್ನೂರು ಕಿಲೋಮೀಟ್ರ್ ಅಂತ ಅಂದ್ರೆ ಸರ್ ಹಿಂಗ್ ಪರ್ ಕಿಲೋಮೀಟ್ರ್ ಮೇಲೆ ಇರ್ತದಂತ ಅಂತ ಅವ್ರು ಹೇಳಿದರು ಆಯ್ತು ಸರ್ ಏನಾಗೋಗಲ್ಲ ಹೋಗಿರಿ ಅಂತಂತೇಳಿ ನಾವು ಹೇಳಿದೇವರಿ ಹ್ಞೂರಿ ಸರ್ ಬರ್ರಿ ಹತ್ತನೇ ತಾರೀಕು ಹೋಗೋದಲ್ಲ ಸರ್ ಮಸ್ಕಿನಾಗೆ ಅಂತಂದರು ಆಯ್ತು ಸರ್ ಬರ್ತಿವರಿ ಅಂತಂದು ಒಪ್ಕೊಂಡಿರ್ ಅವ್ರು ಭಿ ನಾವು ಭಿ ಎಲ್ಲರೂ ಒಪ್ಕೊಂಡೆವು ಸಡನ್ಲಿ ಅವತ್ತು ಏನಾಗ್ಯದೆ ಒಂದಿನ ಅಂದರೆ ನಮ್ಮದು ಮನೆ ಬಾಜುದಗೆ ನಮ್ಮ ಖಾಸಾ ಫ್ರೆಂಡಂದು ಮನೆದಾಗೆ ಹಿಂಗೆ ಒಂದು ಇದು ಏನಂತರೆ ಅಂದ್ರೆ ಡೆತ್ ಆಗಿತ್ತು ಮನಿಗೆ ಆಜು ಬಾಜುನೆ ಇದ್ದಿನ ಮೇಲೆ ನಮಗೆ ಮನೆಗಿಂದ ಕಾರಿನಾಗೆ ಪೂರ ಬ್ಯಾಗ್ ಎಲ್ಲ ಲಗೇಜ್ ತೊಕೊಂಡ್ ಹೋಗ್ಲಿಕ್ಕ ಆಗೊಲ್ದು ಈಗ ಅರೆ ಮನೆ ಬಾಜುನೇ ಸತ್ತರೆ ತೀರ್ಕೊಂಡರೆ ಇವರು ಎಲ್ಲಿಗೋ ನಡೆದವ ಹಿಂಗೆ ನಡೆದವ ಅಂತ ಹೇಳಿ ಮಂದಿ ಆಡೋವ್ರು ಇರ್ತಾರೆ ಅದರ ಕಡಿಗೆ ನಾವು ಏನು ಮಾಡಿದೆವು ಡ್ರೈವರ ಫೋನ್ ಹಚ್ಚಿ ಸಾರ್ ಹಿಂತ ಹಿಂಗೆ ಆಗ್ಯದ್ರಿ ಹಿಂಗೆ ನಮ್ಮ ಮನೆ ಬಾಜುದಾಗೆ ತೀರಿಕೊಂಡ್ರು ಸರ್ ಇವತ್ತು ಕ್ಯಾನ್ಸಲ್ ಮಾಡಿರಿ ನಾಳೆ ಹೋಗರಿ ಅಂತಂತ ಹೇಳಿದೆವು ಹೇಳದ್ರು ಅವ್ರು ಏನು ಅಂದರು ಸರ್ ನೀವು ಹೇಳಿರ ಹತ್ತನೇ ತಾರೀಕಿಗೆ ನಾನು ಹೇಳಿ ನನಗೆ ಭಿ ನಿಮ್ಮ ಹತ್ತನೇ ತಾರಿಕಿಗೆ ನನಗೆ ನಾಲ್ಕು ಕಿರಾಯ ಇದ್ದವು ಆ ನಾಲ್ಕೂ ಕಿರಾಯ ಎಲ್ಲ ಬಿಟ್ಟು ನಾ ನಿಮ್ಮ ಕಡೆಂದು ಅಡ್ವಾನ್ಸ್ ಕೊಟ್ಟೀರಿ ಅಂತೇಳಿ ನಾವು ನಿಮ್ಮ ಕಡೆಂದ ಇದು ಮಾಡಿದೆವು ಈಗ ನಾನು ಅದ ಅಡ್ವಾನ್ಸ್ ಕೊಡು ಅಂದ್ರೆ ವಾಪಸ್ ಬರಲ್ವು ಅಂತಂದರು ಈಗ ನಾವು ಹ್ಯಾಂಗೆ ಮಾಡಿದೆವು ಅಂತಂದ್ರೆ ಸರ್ ದಯಮಾಡಿ ಆಂದ್ರ ಮಾಡಿರಿ ತಿಳ್ದ್ಕೊರಿ ನಮ್ಮ ನಮಗೆ ಅಡ್ವಾನ್ಸ್ ಕೊಡಿರಿ ಅಂತ ನಾವು ಹೇಳಿದೆವು ಇಲ್ಲ ಸರ್ ಅಡ್ವಾನ್ಸ್ ವಾಪಸ್ ಬರಲ್ವು ಅಂತಂತೇಳವ್ರು ಚಂದ ಆಗಿದೆ ನಾನೇ ನಾನು ಅನ್ಕೊಂಡಿ ಜಗ್ಡಾನೆ ಆಡ್ಕೊಂಡೆವ್ ಫೋನಿನಾಗೆ ಅದರ ಕಡೆಂದ ನಾವು ಎಲ್ಲ ವಿಚಾರ ಮಾಡ್ವ ಅಂದ್ರೆ ಏನ್ ಮಾಡಿದೆವು ಅಂತಂದ್ರೆ ಸೀದಾ ಓಲೋ ಕಂಪನಿದಿರಿಗೆ ಇದು ಮಾಡಿದೆವು ಅವ್ರು ಏನು ಅಂತಂತ ಅಂದರು ಅಂದ್ರೆ ಸರ್ ಇಲ್ಲ ಸರ್ ಹಂಗಾ ಇದು ಆಗ್ಯದ ಅಂತೇಳಿ ಏನರ ಇದು ಮಾಡಿ ರಿಕ್ವೆಸ್ಟ್ ಮಾಡಿ ಮಾಡ್ತೆವು ತಗೊಳಿ ಡ್ರೈವರಗೆ ಮಾತಾಡ್ತೆವು ಅಂತೇಳಿ ಅವ್ರು ಭಿ ಆಡಿದ್ರು ಅವ್ರು ಭಿ ನೋಡಿ ನೋಡರ್ ಅಂತೇಳಿ ಅವ್ರು ಭಿ ಹಾಗೆ ಮುಂದಕ್ಕೆ ನೂಕ್ಲತ್ತರು ಆಕ್ರಿ ನಮ್ಗೇನು ಆಗ್ಯೆದ ಸಿಟ್ಟಿಗೆ ಬಂದು ಏನು ಮಾಡಿದೆವು ಸೀದಾ ಸೀದಾ ಅವ್ರಿಗೆ ಫೋನ್ ಹಚ್ಚಿ ನಾವು ಪೋಲಿಸ್ ಕಂಪ್ಲೇಂಟ್ ಕೊಡ್ತಿವಿ ನೋಡಿ ಸರ್ ನೀವು ಹೀಗೆ ಮಾಡ್ಹತ್ತಿರಿ ಇನ್ನೊಮ್ಮೆ ಅಂತಂದ್ರೆ ನಿಮ್ಮ ಗಾಡಿ ಬುಕ್ ಮಾಡ್ಬೇಕಾ ಬೇಡ್ದ ಅಂತೇಳಿ ನಾವು ಅಂದ್ಕೊ ಅಂತ ಹೇಳಿ ಅಂದ್ರು ಆಕ್ರಿಗಿ ಪೋಲಿಸ್ ಸ್ಟೇಷನಿಂದ ಅವ್ರಿಗೆ ಒಂದ್ಸರಿ ಮಾತಾಡ್ದ್ರೆ ಯಾಕೆ ಸರ್ ಹಂಗೆ ಇಲ್ಲ ಸರ್ ಹಿಂಗೆ ತಪ್ಪಾಗ್ಯದ ಎಲ್ಲರಿಂದ ಆಯ್ತದ ಅಂತ ಅಂತೇಳಿ ಅವ್ರು ಇದು ಮಾಡಿ ಒಂದಿನ ನೋಡಿ ನೋಡಿ ಬೇಸರಿಕೆ ಬಂದು ಸರ್ ಹಂಗೆ ಆಗೆದ್ರಿ ಹಿಂಗೆ ಆಗೆದ್ರಿ ಅಂತಂತ ಹೇಳದ್ರು ಆಯ್ತು ಸರ್ ಮಾಡ್ತಿವ್ರಿ ಒಂದೆರಡು ಮೂರು ದಿವಸ ತಾಳಿರಿ ನಿಮಗೆ ಏನಿದೆ ಅಮೌಂಟ್ ಎಷ್ಟು ಹಾಕಿದ್ರಲ್ಲ ಅಷ್ಟು ರೀಫಂಡ್ ಮಾಡ್ತಿವಿ ಅಂತೇಳಿ ಒಂದು ನಾಲ್ಕೈದು ದಿನ ಟೈಮ್ ತೊಗೊಂಡ್ರು ನಾಲ್ಕೈದು ದಿನ ತೊಗೊಂಡ ಮೇಲೆ ಭಿ ಮತ್ತೆ ಫೋನ್ ಹಚ್ದೇವ್ರಿ ಸರ್ ಇವತ್ತು ಬರ್ತವೆ ನಾಳೆ ಅಮೌಂಟು ಸರ್ ನಾಳೆ ಹಾಕ್ತೆವು ನಾಡಿದ್ದು ಹಾಕ್ತೆವು ಹೀಗೆ ಮತ್ತೆ ಎಂಟು ದಿನ ಒಯ್ದರು ಭಿ ನಮಗೆ ಏನಾಯ್ತು ಅಂದ್ರೆ ಮತ್ತೆ ಹೀಗೆ ಆಗ ಭಿ ಒಂದು ಹೀಗೆ ಆಗಿದ ಈಗ ಭಿ ಹಿಂಗೆ ಆಗ್ಯದ ಅಂತೇಳಿ ಬೇಸರಿಕೆ ಬಂದು ನಾವು ಆನ್ಲೈನ್ದಾಗೆ ಕಾರ್ ಬುಕ್ ಮಾಡೋದೇ ಬಂದ್ ಮಾಡಿದೆವು ಹಾಗಾಗಿ ಯಾರೇ ಗಿರರ್ಲೆಕ್ ಅವ್ರಿಗೆ ನಾವೇನು ಮಾಡತ್ತೇವು ಅಂದ್ರೆ ಆನ್ಲೈನ್ ಕಾರ್ ಬುಕ್ ಮಾಡಕ್ಕೆ ನೋಡಿರಿ ಯಾರಾದ್ರು ದೋಸ್ತರು ಇದ್ರೆ ಅವ್ರಿಗೆ ಕರ್ಕೊಂಡಿ ಸಾನಿಟ್ ಕುಂತು ಹೋಗಿರಿ ಆನ್ಲೈನ್ದಾಗ ನೀವು ಗಾಡಿ ಬುಕ್ ಮಾಡಬೇಡ್ರಿ ಬೇಕಾದರೆ ಏನಿದೆ ಮನೆಯವ್ರ್ ಇದ್ರೆ ಹೋಗ್ಬೇಕು ಗಾಡಿದವ್ರಿಗೆ ರೊಕ್ಕ ಕೊಡ್ಬೇಕು ಗಾಡಿದಾಗೆ ಕೂಡ್ಬೇಕು ಹೋಗ್ಬೇಕು ಒಂದಿನ ತಡ ಜಾಲಕಡ್ಕೆ ಭಿ ಆನ್ಲೈನ್ ಬುಕ್ ಮಾಡ್ಬೇಡಿ ಅಂತೇಳಿ ಎಲ್ಲರಿಗೆ ಹೇಳ್ತಾ ಇದೆವು ಮತ್ತೆ ಅವಾಗ ಅಂದ್ರೆ ರೊಕ್ಕ ಹಾಕಿ ಅಂತಂದ್ರೆ ಮತ್ತೆ ಹಾಗೆ ಎಂಟತ್ತು ದಿನ ಆದ್ಮೇಲೆ ನನಗೆ ಮತ್ತೆ ಫೋನ್ ಪೇ ರಿಟರ್ನ್ ಮಾಡಿರ್ರ್ ಅವರು ತೀನ್ ಹಝಾರ್ ರುಪೈ ಫೋ ತೊಕೊಂಡಿ ನನಗೆ ಪಂದ್ರ ಪಂದ್ರ ದಿನ ಕಾಡ್ಸ್ಯರ ಇಂತದ್ರಾಗೆ ಅವ್ರಿಗೆ ಆನ್ಲೈನ್ದಾಗ ಗಾಡಿಗಳ ಬುಕ್ ಮಾಡಬೇಕು ಅಂದ್ರೆ ಹೆಂಗೆ ಮಾಡ್ಬೇಕು ಅದರ ಅದರ ಅದರ ಕಡಿಂದ ನಮಗೆ ಅದು ಓಲೋ ಕಂಪನಿ ಮೇಲೆ ನಮಗೆ ಇದನ್ನೆ ಆಗ್ಯದ ಇಂಟ್ರೆಸ್ಟೆ ಹೊಂತು ಹೋಗ್ಯದೆ ಸೀದಾ ಹೋಗ್ಬೆಕು ಅದ್ರ ಗಾಡಿ ತೊಗೋಬೇಕು ಹೋಗಬೇಕು ಅಂತೇಳಿ ನಮ್ದು ಇದು ಅದ ಅದರ ಕಡಿಂದ ಯಾರೇ ಕಿರರ್ಲಿ ನಮ್ಮ ನಾವು ಹೊಯ್ತೆವು ಗಾಡಿ ತೊಗೋಬೇಕು ಬರಬೇಕು ಈ ಬೇರ್ರೇರ ಕಡಿಂದ ಏನು ನಾವು ಅವ್ರಿಗೆ ಇವ್ರಿಗೆ ಹೇಳತ್ತಿದೆವು ಅದು ಮಾಡ್ಬೇಡಿ ಇದು ಮಾಡಬೇಡ್ರಿ ಅಂತೇಳಿ ಸೀದಾ ಹೋಗ್ಬೇಕಾದ್ರೆ ಬರಬೇಕು ಕಾರಿ ನಮ್ಮ ದೋಸ್ತರ ಕಾರ್ನಾಗೆ ಕೂಡ್ಬೇಕು ಹೋಗ್ಬೇಕು ಓಲೋ ಕಂಪನಿ ಕಡೆಂದ ನಾವೇನು ಮಾತಾಡಿದೆವು ಅವರ ಅದು ಮತ್ತೆ ಹದಿನೈದು ದಿನ ಬಾದ್ ರೀಫಂಡ್ ಮಾಡಿರು ನಮಗೆ ಅಮೌಂಟ್ ಹಂಗಾಗಿ ಇನ್ನೊಂದ್ಸರಿ ಅದು ಓಲೋ ಕಂಪನಿಗೆ ನಾವು ಏನೇ ಅದ ಮಾತೇ ಆಡಬೇಡ್ರಿ ನಮ್ಮ ಸರಿ ನೀವು ಓಲೋ ಕಂಪನಿ ಬ್ಯಾಡೆ ಬೇಡ ಅಂತೇಳಿ ಅದು ಆನ್ಲೈನ್ ಬುಕ್ ಮಾಡಿದೆ ನಾವು ಓಲೋ ಕಂಪನಿದವ್ರಿಗೆ ಬಂದ್ ಮಾಡಿ ಹಾಕಿದೆವು ಹಾಗಾಗಿ ಎಲ್ಲರು ಇದು ಮಾಡತ್ತಾರೆ ಅದರ ಕಡೆಂದ ನಾವು ಓಲೋ ಕಂಪನಿಗೆ ಬುಕ್ ಮಾಡಬೇಡ್ರಿ ಅಂತಂತ ಹೇಳತ್ತಿದೆವು